ಅಲೋ ಹೇಳಿ ಮೇಡಮ್ ಹಲೋ ಹೇಳಿ ಮೇಡಮ್ ಹಾಂ ಹೌದು ಹೌದು ಹೇಳಿ ಮೇಡಮ್ ಓ ಖಂಡಿತ ಮೇಡಮ್

ಹಾಂ ಸರಿ ಸರಿ ಸರಿ ಬನ್ನಿ ಮೇಡಮ್ ನಾವು ಸರ್ವಿಸ್ ಮಾಡಿಕೊಡ್ತೀವಿ ಬನ್ನಿ ಖಂಡಿತ ಖಂಡಿತ ಖಂಡಿತ ಖಂಡಿತ ಸರ್ವಿಸ್ ಕೊಡ್ತೀವಿ

ಖಂಡಿತ ನೀವು ಹೇಳ್ ಹಾಂ ಸರಿ ಮೇಡಮ್ ನೀವು ಏನು ಹೇಳ್ತೀರೋ ಅದು ಖಂಡಿತ ಮಾಡಿಕೊಡ್ತೀವಿ ಚೆನ್ನಾಗಿ ರುಚಿಯಾಗಿ ಎಲ್ಲ ಮಾಡಿಕೊಡ್ತೀವಿ ಬನ್ನಿ ಮೇಡಮ್ ಹಾಂ ಸರಿ ಸರಿ ಬನ್ನಿ ಮೆಮ್ ಓಕೆ ಮೇಡಮ್ ಧನ್ಯವಾದಗಳು ಮೇಡಮ್